ನಾವು ಸಂಕ್ರಾಂತಿ ಹಬ್ಬವನ್ನು ಭಾರಿ ಅತ್ತುಂಬರಿಯಿಂದ ಮಾಡುತ್ತೇವೆ ನಮ್ಮ ಮನೆಗಳಲ್ಲಿ ದನ ಕರುಗಳು ಇರು ಇರೋದರಿಂದ ಅವಕ್ಕೆ ಬೊಂಬುಗಳಿಗೆಲ್ಲ ಬಣ್ಣ ಹಚ್ಚಿ ಅವಕ್ಕೆ ಬಲೂನು ಕಟ್ಟಿ ಮೈಯ್ಯೆಲ್ಲ ತೊಳೆದು ಮತ್ತು ಮನೆಗಳಲ್ಲಿ ಎಳ್ಳು ಬೀರಿ ಮಾಡಿ ಆ ಎಳ್ಳು ಬೀರಿ ಹೆಂಗೆ ಮಾಡ್ತೀವಿ ಅಂದರೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಸಣ್ಣ ಸಣ್ಣಗೆ ಹಚ್ಚಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಮತ್ತೆ ಎಳ್ಳು ಕಡಲೆ ಬೀಜ ಇವನ್ನೆಲ್ಲ ಹುರ್ದು ಎಳ್ಳು ಹುರ್ದು ಕಡಲೆ ಕಾಯಿ ಬೀಜ ಕಡಲೆ ಎಲ್ಲ ಕ್ಲೀನಾಗಿ ವಾ ಕ್ಲೀನಾಗಿ ಸಿಪ್ಪೆ ತೆಗೆದು ಕಡಲೆ ಬೀಜ ಸಿಪ್ಪೆ ತೆಗ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಅದನ್ನೆಲ್ಲ ಮತ್ತೆ ಹಬ್ಬ ದಿನಗಳಲ್ಲಿ ನಾವು ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಎದ್ದು ಬಾಗ್ಲಿಗೆ ರಂಗೋಲಿ ಇಟ್ಟು ಆ ರಂಗೋಲಿಗೆ ಬಣ್ಣ ತುಂಬಿ ಮತ್ತು ಅದನ್ನು ನಾವು ಪೊಂಗಲ್ ಮತ್ತೆ ಸಿಹಿ ಪೊಂಗಲು ಮತ್ತೆ ಖಾರ ಪೊಂಗಲೆ ವಿಶೇಷ ಸಂಕ್ರಾಂತಿ ಹಬ್ಬಕ್ಕೆ ಆದೇ ಥರ ರಂಗೋಲಿಯನ್ನು ಬಿಡಿಸಿ ಪೊಂಗಲ್ ಡಿಝೈನಲ್ಲಿ ಮಡಿಕೆ ರೀತಿಯೆಲ್ಲ ಡಿಝೈನ್ ಬಿಡಿಸಿ ರಂಗೋಲಿಯಲ್ಲಿ ಅದಕ್ಕೆ ಬಣ್ಣ ತುಂಬಿ ಆ ಬಣ್ಣಕ್ಕೆ ನಾವು ಈ ಖಾರ ಪೊಂಗಲ್ ಮಾಡಿದ್ರೆ ಕೆಂಪು ಕಲರು ಮತ್ತೆ ಸಿಹಿ ಪೊಂಗಲ್ ಮಾಡಿದರೆ ಒಂದು ಬಿಳಿ ಇರುತ್ತೆ ಒಂದು ಆರೆಂಜ್ ಇರುತ್ತೆ ಆ ಥರ ಎಲ್ಲ ಕಲರ್ ತುಂಬಿ ಅದಕ್ಕೆ ಸಂಕ್ರಾಂತಿ ಹಬ್ಬ ಅಂತ ಶುಭಾಷಯ ಬರ್ದು ಆ ಕಡೆ ಈ ಕಡೆ ಕಬ್ಬಿನ ಜಲ್ಲೆ ಬರ್ದು ಮತ್ತೆ ಮನೆಯೊಳಗಡೆ ಫೋಟೊಗೆ ಫೋಟೊದಲ್ಲಿ ಫೋಟೊಗೆ ಪೂಜೆ ಮಾಡಿ ಅದಕ್ಕೆ ಅದ್ರ ಮುಂದೆ ಎಳ್ಳು ಬೀರಿ ಇಟ್ಟು ಆ ಎಳ್ಳು ಬೀರನ್ನು ಮತ್ತೆ ಅದಕ್ಕೆ ಕಡಲೆ ಕಾಯಿ ಗೆಣಸು ಎಲ್ಲ ಬೇಯಿಸ್ತೀವಿ ಮತ್ತೆ ಅದನ್ನ ಏನು ಮಾಡ್ತೀವಿ ಅಂದರೆ ಸಂಜೆಗೆ ಮಕ್ಕಳಿಗೆ ಆರತಿ ಆರತಿ ಮಾಡ್ತೀವಿ ಎಳ್ಳು ಬೀರಿದ ಆ ಎಳ್ಳು ಬೀರಲ್ಲಿ ಹೆಂಗೆ ಆರತಿ ಮಾಡ್ತೀವಿ ಅಂದರೆ ಫಸ್ಟು ಎರಡು ದಿ ಮಕ್ಕಳಿಗೆ ರೆಡಿ ಮಾಡಿ ಮಕ್ಳನ್ನ ಹಸೆ ಮೇಲೆ ಕೂರಿಸಿ ಎರಡು ದೀಪ ಹಚ್ಚಿ ಒಂದು ಬಟ್ಟಲಲ್ಲಿ ಎಳ್ಳು ಬೀರಿ ಇನ್ನೊಂದರಲ್ಲಿ ಎಲ್ಚಿ ಹಣ್ಣು ಒಂದರಲ್ಲಿ ಕಬ್ಬು ಒಂದು ಆರತಿ ತಟ್ಟೆ ಒಂದು ಹಣ್ಣಿನ ತಟ್ಟೆ ಇವನ್ನೆಲ್ಲ ಇಟ್ಟು ಪೂಜೆ ಮ್ ಇಟ್ಟು ಮಕ್ಳನ್ನ ಕೂರಿಸಿ ಅವಕ್ಕೆ ಕೂತಿರುವವರ್ಗೆ ಮೂರು ಸರಿ ಎಳ್ಳು ಬೀರು ಮತ್ತು ಎಲ್ಚಿ ಹಣ್ಣು ಕಬ್ಬು ಮೂರನ್ನೂ ಸೇರಿಸಿ ಮಕ್ಕಳಿಗೆ ಎಳ್ಳು ಶಾಂತಿ ಆಗಲಿ ಅಂತ ಮಾಡ್ತೀವಿ ಮತ್ತೆ ಅಲ್ಲಿಂದ ಬಂದರೆ ಇನ್ನೂ ಪ್ರೆಬ್ರವರಿ ತಿಂಗಳಲ್ಲಿ ನಮ್ಮನ್ನ ಸಹ ನಮ್ಮ ಗ್ರಾಮ ದೇವತೆಯಾದ ಸೋಮನಳ್ಳಮ್ಮನ ಜಾತ್ರೆ ಬರುತ್ತೆ ಅದನ್ನು ಅದ್ದೂರಿಯಿಂದ ಮಾಡ್ತೀವಿ ಒಂದು ವಾರಗಂಟ ನಾವು ಅದ್ದೂರಿಯಿಂದ ಜಾತ್ರೆ ಮಾಡ್ತೀವಿ ಎಲ್ಲರ ಮನೆಯಲ್ಲಿ ಸ್ವಚ್ಛತೆ ಮಾಡಿ ಆ ಸ್ವಚ್ಛತೆಯಿಂದ ಗಂದಲದಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಅಮ್ಮನಿಗೆ ಏನಪ್ಪ ಅಂದರೆ ಒಂದು ವಾರಗಂಟ ನಮ್ಮ ಇದರಲ್ಲಿ ರಂಗ ಕುಣಿತಾರೆ ಆ ರಂಗದಲ್ಲಿ ಕೊನೆ ರಂಗದಲ್ಲಿ ಚಪ್ಪರ ಸೇವೆ ಅಂತ ಮಾಡ್ತಾರೆ ಒಂದು ಸೋಮನಳ್ಳಮ್ಮಂದು ಟೆಂಪಲ್ ಏನಿದೆ ಅದ್ರ ಸುತ್ತ ಅಂತೂ ಚಪ್ಪರ ಸೇವೆ ಬರುತ್ತೆ ಅದನ್ನು ಅದ್ದೂರಿಯಾಗಿ ಚಪ್ಪರ ಕಟ್ಟುತ್ತಾರೆ ಅದು ಚಪ್ಪರ ಕಟ್ಟಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಹೂವಿಂದ ಎಲ್ಲ ಅಲಂಕಾರ ಮಾಡಿ ಹೂ ಗುಚ್ಛ ಮಾಡಿ ಒಂದು ರೌಂಡ್ ಬಂದು ಎಲ್ಲರ ಮನೆ ಮುಂದೆ ಅವಾಗ ಕಣ್ಣು ತುಂಬ ರಂಗೋಲಿ ಕಣ್ಣು ತುಂಬಿಸುವ ರಂಗೋಲಿಗಳು ಆ ಮನೆಯಲ್ಲಿ ಜಿಗಿಜಿಗಿ ಹಬ್ಬದ ವಾತಾವರಣ ಆ ತೋರಣ ಆ ಹೂವಿನ ಅಲಂಕಾರ ಆ ಫೋಟೊಗಳ ಪೂಜೆ ಮತ್ತೆ ಅಮ್ಮನ ಸನ್ನಿಧಿಗೆ ಲಕ್ಷಾಂತರ ಜನ ಕೋಟ್ಯಂತರ ಜನ ಬರ್ತಾರೆ ಅವರು ಸೋಮನಳ್ಳಮ್ಮನ ಜಾತ್ರೆ ಅಂದರೆ ಹರ್ಷದಿಂದ ಬರ್ತಾರೆ ಏಕೆ ಅಂದರೆ ನಮ್ಮ ಸೋಮನಳ್ಳಮ್ಮ ತಾಯಿ ಆ ಥರ ಅದ್ಭುತ ದೇವತೆ ಗ್ರಾಮ ದೇವತೆ ಅಂದರೆ ಅದ್ಭುತ ದೇವತೆ ಅವಳಿಗೆ ಎಲ್ಲೆಲ್ಲಿಂದ ಬರ್ತಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಂತ ದೇವತೆ ನಮ್ಮ ಗ್ರಾಮ ದೇವತೆ ಹಾಗಾಗಿ ನಮ್ಮ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಅಂದರೆ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಮತ್ತು ಅದು ಆಗಿದ್ದು ಆದ ಮೇಲೆ ಶಿವರಾತ್ರಿ ಹಬ್ಬ ಬರುತ್ತೆ ಶಿವರಾತ್ರಿ ಹಬ್ಬ ಏನಪ್ಪ ಅಂದರೆ ಅದು ವಿಶೇಷವಾದ ಶಿವನಿಗೆ ಅರ್ಪಿಸೋ ಪೂಜೆ ಹಾಗಾಗಿ ನಾವು ಅಂದರೆ ಅದು ಪೂಜೆ ಮಾಡೋವ್ರು ಮಾಡ್ತಾರೆ ಇಲ್ಲದೇ ಇರೋರು ಇಲ್ಲ ಈಗ ನಮ್ಮ ಮನೆಗಳಲ್ಲಿ ಅಂದರೆ ಅದು ಒಂದು ದೊಡ್ಡ ಹಬ್ಬ ಹಬ್ಬ ಅನ್ನೋದಕ್ಕಿಂತ ನಮಗೆಲ್ಲ ಒಂಥರ ಸಂಭ್ರಮ ಹೋಗೋದು ಶಾಪಿಂಗ್ ಮಾಡೋದು ಆ ಶಾಪಿಂಗಲ್ಲಿ ದೇವರಿಗೆ ಉಡ್ಸುವಂಥ ಸೀರೆಗಳು ಅವರಿಗೆ ಹಾಕುವಂಥ ಒಡವೆಗಳು ಮತ್ತು ಹಣ್ಣು ಹಂಪಲು ಬಳೆ ಕುಪ್ಪಸ ರವಿಕೆ ಅವು ಅರಶಿನ ಕುಂಕುಮ ಕೊಡೋಕ್ಕೆ ಬಾಳೆ ಹಣ್ಣು ಅವನ್ನೆಲ್ಲ ಶಾಪಿಂಗ್ ಇರುತ್ತೆ ಮತ್ತು ಅದರಿಂದ ಬಂದರೆ ಅಲ್ಲಿ ನಮ್ಮ ಮನೆಯಲ್ಲಿ ದೇವ್ರು ಕೂರಿಸ್ತೀವಿ ಅಂದರೆ ಹೊಂಬಾಳೆ ಥರ ಬರುತ್ತೆ ಅಡಿಕೆ ಮರದ್ದು ಹೊಂಬಾಳೆ ಬರುತ್ತೆ ಆ ಹೊಂಬಾಳೆಗೆ ಹೊಂಬಾಳೆ ಇಟ್ಟು ಅದಕ್ಕೆ ಸೀರೆ ಧರಿಸಿ ನಮ್ಮ ಹತ್ರ ಏನು ಒಡವೆ ಇರುತ್ತೊ ಆ ಒಡವೆ ಧರಿಸಿ ಮತ್ತು ಬಳೆ ಸೀರೆ ಸೀರೆ ನಾವು ಹೆಂಗೆ ಉಡಿಸ್ತೀವಿ ಅಂದರೆ ಈಗ ಮಾಮೂಲಿ ನಾವು ಹೇಗೆ ಹೆಣ್ಮಕ್ಳು ಸೀರೆ ಉಡ್ಸಿ ಉಡ್ಕೊಳ್ತೀವೋ ಅದೇ ರೀತಿ ಸೀರೆ ಉಟ್ಕೊಳ್ತೀವಿ ಆಮೇಲೆ ಮಕ್ಳಿಗೆ ಹಬ್ಬ ಅಂದರೆ ಏನೋ ಒಂಥರ ಸಂಭ್ರಮ ಏಕಪ್ಪ ಅಂದರೆ ನಿಮಗೆ ಹೊಸ ಬಟ್ಟೆ ಕೊಡಿಸ್ತಾರೆ ನಮಗೆ ಆ ಥರ ವಿವಿಧ ಬಗೆಯ ಅಡುಗೆ ಭೋಜನಗಳು ಮತ್ತು ದೇವರಿಗೆ ನಾವು ಯಾವ ರೀತಿ ಅಲಂಕಾರ ಮಾಡ್ತೀವಿ ಅಂದರೆ ಅದು ಒಂದು ಮಣೆ ಮೇಲೆ ಅಕ್ಕಿ ಇಟ್ಟು ದೇವ್ರನ್ನ ಕೂರಿಸಿ ಅದಕ್ಕೆ ಸೀರೆ ಉಡಿಸಿ ಮತ್ತು ಅವೊಂದು ಎರಡು ಬಟ್ಟಲಲ್ಲಿ ತಂಬಿಟ್ಟು ಹಸಿ ತಂಬಿಟ್ಟನ್ನು ಹಿಡ್ದು ಅದನ್ನು ಆರತಿ ಥರ ಮಾಡಿ ಅವತ್ತು ಒಂದು ದಿನ ನಾವು ಅಂದರೆ ಅನ್ನ ಅನ್ನ ಅಂತೀವಲ್ಲ ಅದನ್ನ ಏನು ಮಾಡೋಲ್ಲ ಅಂದರೆ ಅದಕ್ಕೆ ಫಲಹಾರ ಅಂತ ಹೇಳ್ತೀವಿ ಫಲಹಾರ ಅಂದರೆ ನಮ್ಮ ಇದರಲ್ಲಿ ಏನಪ್ಪ ಅಂದರೆ ಹೆಸರು ಬೇಳೆ ಕಡಲೆ ಬೇಳೆ ನೀರು ಮಜ್ಜಿಗೆ ಪಾನಕ ಆಮೇಲೆ ರಾಸಾಯನ ಉಪ್ಪಿಟ್ಟು ಬೆಲ್ಲದ ಅವಲಕ್ಕಿ ಗೊಜ್ಜನ್ನ ಅವಲಕ್ಕಿ ಈ ಥರ ವಿವಿಧ ಬಗೆಯ ಫಲಹಾರಗಳನ್ನ ನಾವು ಮನೆಯಲ್ಲೆ ಮಾಡ್ತೀವಿ ಮಾಡಿದ್ದ ಮರನೆಗೆ ತಿರುಗಾ ಅವತ್ತು ಒಂದು ದಿನ ಏನೋ ನಾವು ಶಿವರಾತ್ರಿ ಹಬ್ಬ ಮಾಡಿರ್ತೀವಲ್ಲ ಅವತ್ತೊಂದು ದಿನ ಏನಪ್ಪ ಅಂದರೆ ನಮ್ಮ ಪಕ್ಕದ ಊರಲ್ಲಿ ಒಂದು ರಘುರಾಮ್ ಪುರ ಅಂತ ಇದೆ ಅಲ್ಲಿ ಜೋರಾಗಿ ಮಾಡ್ತೀವಿ ಅಲ್ಲಿ ಬಸಪ್ಪ ಅಂತ ಅಂದರೆ ಬಸಣ್ಣ ಅಂತ ಒಬ್ಬ ಬಸಪ್ಪ ಇದ್ದಾನೆ ಅವನ ಕೈಯ್ಯಲ್ಲಿ ಕೊಂಡ ಹಾಯಿಸ್ತೀವಿ ಅವತ್ತಿನ ಇಡೀ ದಿನ ಕೆಂಡದಲ್ಲಿ ಕೊಂಡ ಮಾಡಿ ಬೆಳಗ್ಗಿನ ಜಾವ ನಾಲ್ಕುವರೆ ಆರು ಗಂಟೆಯಲ್ಲಿ ಕರೆಕ್ಟಾಗಿ ಕೊಂಡ ಹಾಯಿಸ್ತೀವಿ ಅದು ಆಗಿದ್ದು ನಮ್ಮ ಮನೆಯಲ್ಲಿ ಬಂದು ತಿರುಗ ದಿನ ನಿತ್ಯ ನಾವು ದಿನ ನಿತ್ಯ ಏನು ಮಾಡ್ತೀವಿ ಸ್ನಾನ ಪೂಜೆ ಪುನಸ್ಕಾರ ಅವತ್ತೊಂದು ದಿನ ಫಲಹಾರಕ್ಕೆ ಅಂದರೆ ಸುಮಾರು ಜನ ಊಟಕ್ಕಿಳೀತಿವಿ ಫಲಹಾರ ಕೇಳಿರ್ತೀವಿ ಮಾರ್ನೆಗೆ ಅವ್ರನ್ನ ಊಟಕ್ಕೆ ಕರಿಬೇಕು ಅವತ್ತೊಂದು ದಿನ ಎಲ್ಲ ಮಾಡ್ತೀವಿ ಅಂದರೆ ನಮ್ಮ ಮನೆಗಳಲ್ಲಿ ಪುಳಿಯೋಗರೆ ಅನ್ನ ಸಾಂಬಾರು ಹುಳಿ ದರಲ್ಲಿ ವಿಶೇಷ ಅಂದರೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅಂದರೆ ಅಚ್ಚು ಮೆಚ್ಚಿನ ಆ ಹಬ್ಬಕ್ಕೆ ಹಾಗಾಗಿ ಆ ಹಬ್ಬನ ತುಂಬ ಜೋರಾಗಿ ವಿಜೃಂಭಣೆಯಿಂದ ಮಾಡ್ತೀವಿ ಇನ್ನೂ ಹಲವಾರು ಇನ್ನೂ ಶಿವರಾತ್ರಿ ಆದ್ಮೇಲೆ ಇನ್ನು ಯಾವುದು ಬರುತ್ತೆ ಯುಗಾದಿ ಬರುತ್ತೆ ಯುಗಾದಿಲಿ ಒಬ್ಬಟ್ಟೆ ಮೇಯ್ನು ಒಬ್ಬಟ್ಟು ಗಂಡಸ್ರಿಗೆಲ್ಲ ಆಮೇಲೆ ಏನಪ್ಪ ಅಂದರೆ ಅವ್ರಿಗೆ ಒಬ್ಬಟ್ಟು ತಟ್ಟೋದೆ ಕೆಲಸ ನಾವು ಮನೆಯಲ್ಲಿ ಒಬ್ಬಟ್ಟು ತಟ್ಟಿದರೆ ಅವರು ಆಚೆ ಒಬ್ಬಟ್ಟು ತಟ್ತಾರೆ ಒಬ್ಬಟ್ಟು ಯುಗಾದಿ ಹಬ್ಬ ಅಂದರೆ ಗಂಡು ಮಕ್ಕಳಿಗೆ ವಿಶೇಷವಾದ ಹಬ್ಬ ಒಬ್ಬಟ್ಟು ಇನ್ನು ದೀಪಾವಳಿ ಬಂತು ಅಂದರೆ ದೀಪಾವಳಿಯಲ್ಲಿ ನಾವು ದೀಪಗಳನ್ನ ಬೆಳಗ್ತೀವಿ ಆ ದೀಪಾವಳಿ ಹಬ್ಬದ ದಿನ ಎಲ್ಲರ ಮನೆಯಲ್ಲಿ ದೀಪದ ಅಲಂಕಾರ ನೋಡೋಕ್ಕೆ ಕಣ್ಣೂ ಕಣ್ಣು ತುಂಬಿ ಬರುತ್ತೆ ಮನ ತುಂಬಿ ಬರುತ್ತೆ ಮತ್ತೆ ಆ ರಂಗೋಲೆ ಬಿಡಿಸಿ ಆ ರಂಗೋಲಿ ಮೇಲೆ ದೀಪ ಇಟ್ಟು ಟ್ಯಾಕ್ಟರ್ಗೆಲ್ಲ ದೀಪ ಹಚ್ಚಿ ಪಟಾಕಿ ಹೊಡ್ದು ಮಕ್ಕಳ ಸಂಭ್ರಮ ನೋಡೋಕ್ಕೆ ಎರಡು ಕಣ್ಣು ಸಾಲದು ಮತ್ತು ಇನ್ನೂ ಒಂದು ಏನೆಂದ್ರೆ ಅದೇ ದೀಪಾವಳಿಯಲ್ಲಿ ನ ಕಾರ್ತಿಕ್ ಸೋಮವಾರ ಅಂತ ಬರುತ್ತೆ ಕಾರ್ತಿಕ ಸೋಮವಾರದಲ್ಲೂ ಅಷ್ಟೆ ವಿಶೇಷನ್ಗೆ ಶಿವನಿಗೆ ಆರಾಧನೆ ಮಾಡೋ ವಾರಗಳು ಅವು ಶಿವನಿಗೆ ಆರಾಧನೆ ಮಾಡಿ ನೈವೇದ್ಯ ಮಾಡಿ ಅವರಿಗೆ ಮನಸ್ಸಲ್ಲಿ ಇರೋದು ಏನಾದ್ರು ಆಗಬೇಕು ಅಂದರೆ ಅಲ್ಲಿ ಉಪವಾಸ ಇದ್ದು ಪೂಜೆ ಮಾಡಿ ಅದೇ ಇದರಲ್ಲಿ ತೊಳೆಸಿ ಹಬ್ಬ ಬರುತ್ತೆ ಆ ತುಳಸಿ ಹಬ್ಬ ಆ ತುಳಸಿ ಹಬ್ಬಕ್ಕೆ ಚಪ್ಪರ ಹಾಕಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ತೊಳಸಮ್ಮನಿಗೆ ಮದುವೆ ಮಾಡಿ ಮತ್ತೆ ದೇವರಿಗೆ ನೈವೇದ್ಯ ಮಾಡಿ ದ ನಾಲ್ಕು ಜನನ ಕರ್ಕೊಂಡ್ಬಂದು ಅರಶಿನ ಕುಂಕುಮ ಕೊಟ್ಟು ಅದು ಮಾಡಿದ್ರೆ ಮನೆಗೆ ಒಳ್ಳೆಯದು ಅಂತ ಹೇಳಿ ಅದು ಮಾಡ್ತೀವಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿಮಗೆ ಹೇಳ್ಬೇಕಾಗೆ ಇಲ್ಲ ವರಮಹಾಲಕ್ಷ್ಮಿ ಅಂದರೆ ಹೆಣ್ಮಕ್ಕಳಿಗೆಲ್ಲ ಏನೋ ಸಂಭ್ರಮ ವೀರಪ್ಪನ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ಲಕ್ಷ್ಮಿಗೆ ಸೀರೆ ಉಡಿಸ್ತೀವಿ ಒಡ್ವೆಗಳು ಹಾಕ್ತೀವಿ ಮತ್ತು ವಿವಿಧ ಬಗೆಯ ಏನು ಈ ಚಕ್ಕುಲಿ ಕೋಡುಬಳೆ ಕಜ್ಜಿಕಾಯಿ ರವೆ ಉಂಡೆ ಕಜ್ಜಾಯ ಮತ್ತೆ ಹಣ್ಣುಗಳಲ್ಲಿ ಸೇಬು ದ್ರಾಕ್ಷಿ ಆ್ಯಪಲು ಕಿತ್ತಲೆ ಹಣ್ಣು ಮೂಸುಂಬಿ ಹಣ್ಣು ಅನಾನಸು ಅಂತ ವಿವಿಧ ಬಗೆಯ ಹಣ್ಣುಗಳು ಮತ್ತು ತಿಂಡಿ ತಿನಿಸುಗಳು ಅದು ಲಕ್ಷ್ಮಿ ಅಂದರೆ ಲಕ್ಷ್ಮಿ ಕಟಾಕ್ಷವಾಗೆ ಕಾಣುವ ಒಂಥರ ಲಕ್ಷ್ಮಿ ದೇವತೆಯೇ ನಮ್ಮ ಮನೆಗೆ ಬಂದು ಕೂತಿದ್ದಾಳೆ ಅನ್ನೋ ರೀತಿ ಅಲಂಕಾರ ಮಾಡ್ತೀವಿ ಅದು ಪೂಜೆ ಮಾಡ್ತೀವಿ ಪೂಜೆ ಅಂದರೆ ನೇಮ ನಿಷ್ಠೆ ಆ ಲಕ್ಷ್ಮಿಗೆ ಒಂದು ಲಕ್ಷ್ಮಿ ವೃತ ಬುಕ್ಕಿದೆ ಆ ಬುಕ್ಕಿಂದ ಪ್ರಕಾರ ನಾವು ದೇವರಿಗೆ ನಾವು ಅಭಿಷೇಕ ಮಾಡೋದೆ ಆಗಲಿ ಒಂದು ಕುಂಕುಮ ಅರ್ಚನೆ ಆಗಲಿ ಪುಷ್ಪ ಅಲಂಕಾ ಪುಷ್ಪ ಅರ್ಚನೆ ಆಗ್ಲಿ ಅಕ್ಷತೆ ಅರ್ಚನೆ ಆಗಲಿ ಎಲ್ಲ ವಿವಿಧ ಬಗೆಯ ಅರ್ಚನೆಗಳನ್ನ ಮಾಡ್ತೀವಿ ನಾವು ದೇವರಿಗೆ ಸಾಕಷ್ಟು ಹಬ್ಬಗಳಿದೆ ಆ ಹಬ್ಬಗಳಿಗೆಲ್ಲ ಒಂದೊಂದು ಥರ ನಿಯಮ ನೀತಿ ನಿಕ್ಕಟ್ಟು ಎಲ್ಲ ಇರುತ್ತೆ ಹಾಗಾಗಿ ಮಕ್ಳಿಗಂತೂ ಯಾ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅವ್ರಿಗೆ ಯಾವ್ದಾದ್ರು ಹಬ್ಬ ಬಂದು ಬಿಡ್ತು ಅಂದರೆ ರಜಾದಿನಗಳಲ್ಲಿ ಅವ್ರಿಗೆ ಏನೋ ಒಂಥರ ಖುಷಿ ಸಂಭ್ರಮ ಯಾವ್ದಾದ್ರು ಹಬ್ಬ ಬಂದು ಓ ನಮ್ಮ ಅಮ್ಮ ಇವತ್ತು ಈ ಥರ ಮಾಡ್ತಾಳೆ ನಮ್ಮ ಅಮ್ಮ ಆ ಥರ ಪೂಜೆ ಮಾಡ್ತಾಳೆ ಈ ಥರ ಪೂಜೆ ಮಾಡ್ತಾಳೆ ಅನ್ನೋದು ಒಂದು ಒಂಥರ ಅಲಂಕಾರ ರೀತಿಲಿ ಇರುತ್ತೆ ಮತ್ತು ಈಗ ಈಗ ನಮ್ಮ ಮನೆ ಮನೆಗಳಲ್ಲಿ ಒಂದೊಂದು ಹಬ್ಬ ಮಾಡೋಲ್ಲ ಅದು ಬೇರೆಯವರ ಮನೆಗೆ ಹೋದಾಗ ಅವರ ಬೇರೆ ಪದ್ಧತಿ ಇರುತ್ತೆ ಅವರು ಬೆಳಗ್ಗೆಯಿಂದಲೇ ಉಪವಾಸ ಇದ್ದು ದೇವರಿಗೆ ನೈವೇದ್ಯ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಹಬ್ಬಗಳು ಇರುತ್ತೆ ಆಮೇಲೆ ನೀನು ನೀವು ಹೇಳ್ಳೇ ಬೇಕಾಗಿಲ್ಲ ಒಂದು ಹಬ್ಬ ಅಂದರೆ ಇಡೀ ಪ್ರಪ ಇಡೀ ಭಾರತಕ್ಕೆ ಒಂಥರ ಸಂಭ್ರಮ ಯಾವುದೇ ಹಬ್ಬ ಬರಲಿ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಆಗಲಿ ಒಂಥರ ಸಂಭ್ರಮ ಏನೆಂದ್ರೆ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅಷ್ಟು ಜನ ಸೇರ್ತಾರೆ ಇಷ್ಟು ಜನ ಸೇರ್ತಾರೆ ಹಿಂಗೆ ಹಬ್ಬ ಮಾಡ್ತೀವಿ ಹಂಗೆ ಹಬ್ಬ ಮಾಡ್ತೀವಿ ನಮ್ಮ ಮನೆಯಲ್ಲಿ ಈ ಥರ ಹಬ್ಬ ಮಾಡಿದ್ರು ನಮಗೆಲ್ಲ ಹಿಂಗೆ ಬಟ್ಟೆ ಕೊಡ್ಸಿದ್ರು ಹಂಗೆ ಸೀರೆ ಕೊಡ್ಸಿದ್ರು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ನೆಂಟರುಗಳು ಬಂದಾಗ ಅವ್ರನ್ನ ಆದರಿಸೋದು ಹಬ್ಬಗಳಲ್ಲಿ ಅವ್ರಿಗೆ ಉಡುಗೆ ತೊಡುಗೆಗಳು ಅವ್ರು ಬಂದು ನಮ್ಮ ಜೊತೆ ಬಾಗಿ ಆಗೋದು ಈ ಥರ ಹಬ್ಬಗಳಲ್ಲಿ ನಾವು ಮಾಡ್ತೀವಿ ಮತ್ತೆ ಅವರು ನಮ್ಮ ಮನೆಗೆ ಬಂದಾಗ ಅವ್ರು ಈ ಹಬ್ಬಕ್ಕೆ ನಮ್ಮ ಮನೆಗೆ ಬಂದಿರ್ತಾರೆ ಈಗ ದೀಪಾವಳಿಗೆ ನಮ್ಮ ಮನೆಗೆ ಬಂದರೆ ನೆಕ್ಸ್ಟ್ ಸಂಕ್ರಾಂತಿಗೆ ಹೋಗ್ತೀ ವಿ ನೆಕ್ಸ್ಟ್ ಯುಗಾದಿಗೆ ಹೋಗ್ತೀವಿ ಆ ಥರ ನಮ್ಮ ರಿಲೇಷನ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಜಾಗದಲ್ಲಿ ನಾವು ಹಬ್ಬ ಮಾಡ್ತೀವಿ ಅವ್ರ ಮನೆಯಲ್ಲಿ ಹಬ್ಬ ಮಾಡಬೇಕು ಇವ್ರ ಮನೆಯಲ್ಲಿ ಹಬ್ಬ ಮಾಡಬೇಕು ಅನ್ನೊದೇನಿಲ್ಲ ಅಷ್ಟೆ